ಮಳೆಗಾಲದ ಶ್ರಾವಣ ಮಾಸದಲ್ಲಿ ಸಿಗುವಂತಹ ಅಣಬೆ ಇದು ವರ್ಷದಲ್ಲಿ ಒಂದು ಬಾರಿ ಸಿಗುವಂತಹ ವಸ್ತು ಇದರ ದರ ತುಂಬ ಹೆಚ್ಚಾಗಿರುತ್ತದೆ ಇದರ ಭಾಜಿ ಬೋಂಡ ತವಾ ಫ್ರೈ ಮುಂತಾದವು ಮಾಡುತ್ತಾರೆ ಇದೇ ರೀತಿ ಮಳೆಗಾಲದಲ್ಲಿ ಕಳಲೀಯು ಅಪರೂಪವಾಗಿ ಸಿಗುತ್ತದೆ ಇದರಿಂದಲೂ ವಿಶೇಷವಾದ ಅಡುಗೆಯನ್ನು ಮಾಡಬಹುದು ಇದನ್ನು ನಾವು ಅಡುಗೆಗೆ ಬಳಸಬಹುದು